ಕನ್ನಡ ಭಾಷೆಯಲ್ಲಿ ಮಾತನಾಡುವಾಗ ಮತ್ತು ಬರೆಯುವಾಗ ನಿಮಗೆ ಕಷ್ಟವಾಗಿದೆಯ ಹೌದು ಯಾಕಂದರೆ ಕನ್ನಡ ಅಂತಕ್ಕಂಥದ್ ಅಷ್ಟು ತಾಕತ್ ಇರ್ತಕ್ಕಂಥ ಭಾಷೆ ಅಂತ ಹೇಳ್ಬೌದು ಯಾಕಂದ್ರೆ ಅದಕಿರ್ತಕ್ಕಂಥ ವ್ಯಾಲ್ಯೂ ಈಗ ನೋಡಿ ನಲ್ವತ್ತೊಂಬತ್ತು ಅಕ್ಷರಗಳನ್ನು ಬಳಕೆ ಮಾಡಿ ಬಿಟ್ಟು ನಾವು ಕನ್ನಡವನ್ನು ಮಾತನಾಡ್ತಿವಿ ಅದೇ ಒಂದು ಇಂಗ್ಲಿಷ್ನ ತಗೊಂಡಾಗ ಟ್ವೆಂಟಿ ಸಿಕ್ಸ್ ಬ ಲೆಟರ್ಸ್ ಆ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥವು ಸ್ಲ್ಯಾ ಇದಾಗಿರ್ಬೋದು ಏನು ವ್ಯಾಲ್ಯೂಸ್ ಆಗಿ ಸ್ವಾರಿ ವ್ಯಾಲ್ಯೂಸ್ ಅನ್ಬಾಡ್ದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥಗಳ್ನ ನಾವು ನಿ ನೋಡ್ತಕ್ಕಂಥದ್ದು ಎಸ್ ಸೈಲೆಂಟ್ ಅಕತಿ ಆ ರೀತಿ ಅಕತಿ ಈ ರೀತಿ ಅಕತಿ ಅಂತ ಹೇಳ್ತಿವಿ ಅದನ್ನೇ ನಮ್ಮ ಕನ್ನಡ ಭಾಷೆ ಅತಿ ಮು ಉತ್ತಮವಾಗಿರ್ತಕ್ಕಂಥ ಭಾಷೆ ಇದು ಎಲ್ಲರೂ ಅಷ್ಟು ಸುಲಭವಾಗ್ ಮಾತನಾಡತಕ್ಕಂಥ ಭಾಷೆ ಅಲ್ಲ ಯಾಕಂದರೆ ಅದುಕ್ಕೆ ಅಷ್ಟು ವ್ಯಾಲ್ಯೂವಿದೆ ಕನ್ನಡ ಅಂತ ಅಂದಾಗ ಅದಕ್ಕೆ ಅದಿಲ್ಲದೆ ಆಗಿರ್ತಕ್ಕಂಥ ಒಂದು ಮೌಲ್ಯವನ್ನು ಇದು ಒಳಗೊಂಡಿರ್ತಕ್ಕಂಥದ್ದು ಹಾಗಾಗಿ ಕನ್ನಡ ಅಂದಾಗ ಒಂದು ಮೈ ರೋಮಾಂಚನ ಆಗುತ್ತೆ ಯಾಕಂದರೆ ನಮ್ಮ ನಾವು ಕೂಡ ಹುಟ್ಟಿರೋದು ಕರ್ನಾಟಕದಲ್ಲಿ ನಮಗು ಕೂಡ ಅತಿ ಹೆಚ್ಚಾಗಿ ಬಳಸ್ತಕ್ಕಂಥ ಭಾಷೆ ನಮ್ಮ ಮಾತೃ ಭಾಷೆ ಅಂತಾ ಕರಿಬೌದು ನಂಗೆ ತುಂಬ ಖುಷಿಯಾಗದ್ ಏನಪ್ಪಾ ನಂಗೆ ಕನ್ನಡ ಅಂತ ಅಂದಾಗ ಅತೀ ಒಂಥರ ಏನೋ ನಂಗೆ ಒಂದು ಒಂದು ಮಟ್ಟಿಗೆ ಧೈರ್ಯ ಜಾಸ್ತಿಯಾಗುತ್ತೆ ಕಮ್ ನಮ್ಮ ಕನ್ನಡ ಅಲ್ವ ಅಂತ ಹಂಗ್ ಅಂದಾಗ ನಾವೇ ಒಂದು ಉತ್ತಮವಾಗಿರ್ತಕ್ಕಂಥದ್ದು ಅಥ್ವ ಕಷ್ಟ ಅಂತ ಇತ್ತಿಚೀನ ದಿನಗಳೇನು ಹಂಗೇನು ಅನಿಸಿಲ್ಲ ಆದರೆ ತುಂಬ ಕಷ್ಟ ಕಲಿಯೋರಿಗೆ ತುಂಬ ಕಷ್ಟವಾಗಿರ್ತಕ್ಕಂಥ ಭಾಷೆ ಆದರೆ ಕಲ್ತಾಗ ಅದರ ಅದರಿಂದ ಸಿಕ್ತಕ್ಕಂಥ ಒಂದು ಬಾ ಏನು ಫೀಲ್ ಇದೆ ಅಲ್ವ ಖುಷಿ ಇದೆ ಅಲ್ವ ಅದು ನಮಗೆ ಅತಿಮುಖ್ಯ ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ ಕನ್ನಡ ಯಾವತ್ತಿಗೂ ಕೂಡ ನಮಗೆ ಉತ್ತಮವಾಗಿರ್ತಕ್ಕಂಥ ಭಾಷೆ ಸರಳವಾಗಿರ್ತಕ್ಕಂಥ ಭಾಷೆ ಯಾಕಂದರೆ ನಮ್ಮ ಮಾತೃ ಭಾಷೆ ಅಂದಾಗ ಅದು ಹೃದಯ ಪೂರ್ವಕತ್ವ ಮಾತೃ ಭಾವನೆಯನ್ನು ನೀಡ್ತಕ್ಕಂಥ ಭಾಷೆ ಅಂತ ಹೇಳ್ಬೌದು ಮನುಷ್ಯನಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಅದು ಮಾತೃ ಭಾಷೆ ಆದಾಗ ಮಾತ್ರ ಅದು ಸಹಕಾರ ನೀಡ್ತತಿ ಅಂತ ಹೇಳ್ಬೌದು ಅದೇ ರೀತಿಯಾಗಿ ನಾವು ಹಲವಾರು ವಿಷಯಗಳ್ನ ನಾವು ತಿಳ್ಕೋತಾ ಹೋಗ್ತಿವಿ ಅದರಲ್ಲೂ ಕೂಡ ನಾವು ಕೆಲವೊಂದು ವಿಷಯಗಳ್ನ ಮಾತನಾಡುವಾಗ ಬರಿ ಕೆಲವೊಂದು ಓ ಶಬ್ದಗಳನ್ನು ಪದಗಳನ್ನು ಬರೆಯುವಾಗ ಸ್ವಲ್ಪ ಕಷ್ಟಕರ ಆಗ್ತತೆ ಈಗ ಒತ್ತು ದೀರ್ಘ ಕೊಂಬು ಎಳಿತಕ್ಕಂಥದ್ದು ಕೆಲವೊಂದು ಅರ್ಕ ಒತ್ತು ಹೊಂದಿರ್ತಕ್ಕಂಥವು ಕೆಲವೊಂದು ಎರಡು ಎರಡು ಮೂರು ಮೂರು ಅರ್ಕ ಒತ್ತುಗಳನ್ನು ನಾವು ಹೊಂದಿದಾಗ ಹೇಳೋಕೆ ಆದರೆ ಸುಲಭ ಆಗ್ಬೋದು ಆದರೆ ಸಮ್ ಟೈಮ್ಸ್ ಅಂದರೆ ಕೆಲವೊಂದು ಬಾರಿ ಆ ಒಂದು ಪದಗಳನ್ನು ಬಳಕೆ ಮಾಡುವಾಗ ಬರೆಯುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆದರು ಕೂಡ ನಮ್ಮ ಕನ್ನಡ ಭಾಷೆ ತುಂಬ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ಭಾಷೆ ನಮಗೆ ಜೀವನವನ್ನ ನೀಡಿರ್ತಕ್ಕಂಥ ಭಾಷೆ ನಮಗೆ ಇಂದು ಕೂಡ ಜೀವನವನ್ನು ನೀಡ್ತಕ್ಕಂಥ ನೀಡ್ತಿರ್ತಕ್ಕಂಥ ಭಾಷೆ ಈ ಕನ್ನಡ ಭಾಷೆಯನ್ನು ಮಾತನಾಡೋಕೆ ಅದೆಷ್ಟು ಚಂದ ಅದೆಷ್ಟು ಅಂದ ಯಾಕಂದರೆ ಹಲ್ವಾರು ರೀತಿಯಾಗಿರ್ತಕ್ಕಂಥ ನಾವು ಕವಿ ಕವಯಿತ್ರಿಗಳನ್ನು ನೋಡ್ತಾ ಹೋಗ್ತಿವಿ ಆಮೇಲೆ ಎಷ್ಟೋ ಜನರು ಕೂಡ ಅವ್ರದೆ ಆಗಿರ್ತಕ್ಕಂಥ ಭಾವನೆಗಳನ್ನು ಅಕ್ಷರಗಳ ಮೂಲಕ ಕವನಗಳ ಮೂಲಕ ಪದ್ಯಗಳ ಮೂಲಕ ಅವರು ಹೇಳ್ಕೊಂಡಿರೋದು ನಾವು ನೋಡೆ ನೋಡಿರ್ತೀವಿ ಹಲ್ವಾರು ಜನಪದ ಗೀತೆಗಳನ್ನು ನಾವು ನೋಡಿದಾಗ ತುಂಬ ಜನಪದ ಗೀತೆಗಳನ್ನ ನಾವು ನೋಡ್ತಾ ಹೋಗ್ತಿವಿ ಆ ಕನ್ನಡದಲ್ಲಿ ಅವ್ರದ್ದೆ ಆಗಿರ್ತಕ್ಕಂಥ ಭಾಷೆಗಳನ್ನ ಅವರು ವ್ಯಕ್ತಪಡಿಸಿ ಅವರು ಹೇಳ್ತಕ್ಕಂಥದ್ದು ಭಾವನೆಗಳ್ನ ಹಂಚ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ವ್ಯಕ್ತಿ ಯಾವ ಭಾಷೆಯನ್ನು ತನ್ನ ಮಾತೃ ಭಾಷೆಯನ್ನಾಗಿ ಸ್ವೀಕರಿಸ್ ಇರ್ತನೋ ಆ ಭಾಷೆಯಲ್ಲಿ ಅವನಲ್ಲಿರ್ತಕ್ಕಂಥ ಭಾವನೆಗಳನ್ನು ಮತ್ತೊಬ್ರೊಂದಿಗೆ ಹಂಚ್ಕೊಂಡಾಗ ಅಥ್ವ ಪೆನ್ನು ಪುಸ್ತಕದೊಂದಿಗೆ ಹಂಚ್ಕೊಂಡಾಗ ಅದ್ರದು ಒಂದು ಖುಷಿ ಬೇರೆ ಅಂತ ಹೇಳ್ಬೌದು ಅದೇ ರೀತಿಯಾಗಿ ನಾವು ಜಾನಪದ ಗೀತೆಗಳನ್ನು ನೋಡ್ಬೌದು ಹಲ್ವಾರು ಜಾನಪದ ಗೀತೆಗಳನ್ನು ಅವ್ರದ್ದೆ ಆಗಿರ್ತಕ್ಕಂಥ ಒಂದು ಮಾತಿನಲ್ಲಿ ಅವ್ರದ್ದೆ ಆಗಿರ್ತಕ್ಕಂಥ ಒಂದು ಭಾವನೆಯಲ್ಲಿ ಬರೆದು ಅವರು ತಮ್ಮನ್ನು ತಾವು ಖುಷಿಗೊಳಿಸ್ತಕ್ಕಂಥದ್ದು ಮತ್ತು ದುಃಖ ಆದ ಸಂದರ್ಭದಲ್ಲಿ ಕೂಡ ಅವರಿಗೆ ಯಾವುದೇ ದುಃಖ ಆದಾಗ ಅದನ್ನು ಬರ್ಕೊಳ್ತಕ್ಕಂಥದ್ದ್ ಆಗಿರ್ಬೋದು ಈ ರೀತಿ ಆ ಒಂದು ಕನ್ನಡ ಭಾಷೆ ಅನ್ನೋದು ಅತಿ ಅದ್ಬುತವಾಗಿರ್ತಕ್ಕಂಥ ಭಾಷೆ ಅದು ಒಂದು ಎರಡು ಮೂರು ಪದಗಳಲ್ಲಿ ನಾವು ಹೇಳಲು ಸ್ ಆಗೊಂಗಿಲ್ಲ ಯಾಕಂದ್ರೆ ಈಗ ಒಬ್ಬ ಮನುಷ್ಯ ಹೇಗಿದಾನೆ ಅಂತ ತಕ್ಷಣ ನಾವು ಹೇಳಬೇಕಾಗಿತ್ತು ಭಾವನೆಗಳ್ನ ಹಂಚ್ಕೊಬೇಕಾಗಿತ್ತು ಆ ಒಂದು ಭಾಷೆ ಮೂಲಕ ಆ ಭಾಷೆ ಅನ್ನೋದೇ ಅದಕ್ಕೆ ಅಷ್ಟೂ ಉತ್ತಮವಾಗಿರ್ತಕ್ಕಂಥ ಸ್ಥಾನ ಮಾನ ಇದೆ ಅಷ್ಟು ಗೌರವವೂ ಕೂಡ ಇದೆ ಕನ್ನಡ ಅಂದಾಗ ಒಂದು ಖುಷಿ ಕೊಡ್ತಕ್ಕಂಥದ್ದು ಅನ್ನು ನಾವು ಕನ್ನಡಿಗರು ಅನ್ನೊ ಒಂದ್ ಮಾತು ಅಂತಾ ಹೇಳ್ಬೋದು ಇಷ್ಟು ಕನ್ನಡದ ಬಗ್ಗೆ ಅಂತ ಇನ್ನು ಸಾಕಷ್ಟು ಇದೆ ಅದಕ್ಕೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ನಾಡಲ್ಲಿ ಮೆಟ್ಟಬೇಕು ಬದುಕಿದೆ ಜಟಕಾ ಬಂಡಿ ಅಂತ ಒಂದು ಡಿ ವಿ ಜಿ ಅವರು ಕೂಡ ಹೇಳಿದರು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಕನ್ನಡದ ಅಪ್ಪಟ ಅಭಿಮಾನಿಯಾಗಿದ್ರು ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತ್ನಾಡ್ತಕ್ಕಂಥವ್ರು ಅಂದರೆ ಮೊಟ್ಟ ಮೊದಲ ಬಾರಿಗೆ ನಾವೂ ಇವರಿಗೆ ಸಲ್ಲಿಸ್ತೀವಿ ಯಾಕಂದ್ರೆ ಅತಿ ಯಾವುದೇ ಒಂದು ಪದವನ್ನು ಕೊಟ್ಟರೆ ಯಾವುದೆ ಒಂದು ವೇಷವನ್ನು ಕೊಟ್ಟರೆ ಯಾವುದೇ ಒಂದು ನಾಟಕ ಅಥ್ವ ಬ ಏನು ಮಾಡಿರಿ ಅಂತ ಅಂದಾಗ ಸಿನಿಮಾದಲ್ಲಿ ಬ ಅವರು ಆ್ಯಕ್ಟಿಂಗ್ ಮಾಡಿ ಅಂದಾಗ ಅತೀ ಸರಳವಾಗಿ ಕನ್ನಡವನ್ನು ಸ್ಪಷ್ಟವಾಗಿ ಬಳಸ್ತಕ್ಕಂಥವ್ರು ಏಕೈಕ ಕರ್ನಾಟಕದಲ್ಲಿ ಅಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ಬೌದು ಮತ್ತು ಇನ್ನು ಜಾಸ್ತಿ ಜಾಸ್ತಿ ಇದೆ ಕನ್ನಡ ಅಂದಾಗ ಅಭಿಮಾನ ಜಾಸ್ತಿ ಮಾತಾಡೋಕೆ ಟೈಮ್ ಇಲ್ಲ ಸಾಕು